ಹಾಂ ಮೇಡಮ್ ಇದು ಶೋಭಾ ಓಟೆಲ್ಲ ಹಾಂ ನಾವೂ ಈ ಕಡೆ ಕೊಪ್ಪ ವರ್ಜ್ನಳ್ಳಿ ಇಂದ ಮಾತಾಡ್ತಿದ್ದೀವಿ ನಿಮ್ಮ ಓಟ್ಲಲ್ಲೀ ಮೆನು ಸಿಗುತ್ತಾ ಮೇಡಮ್ ಏನೇನು ಮೆನೂ ಇದ್ದಾವೆ ಮೇಡಮ್ ಏನೇನು ಸಿಗುತ್ತೆ ನಿಮ್ಮ ಓಟ್ಲಲ್ಲಿ

ಹಾಂ ಇದೂ ಮೇಡಮ್ ನಮಗೆ ಸ್ಪೆಷಲಾಗಿ ರೆಡಿ ಮಾಡ್ಸೋಕ್ಕಾಗುತ್ತಾ ನಿಮ್ಮ ಕಡೆಯಿಂದ ನಮಗೆ ಬೇಕಾಗಿದ್ದನ್ನ ಹಂಗಾದ್ರೆ ಮೇ ಹಂಗಂದ್ರೆ ರೀ ಒಂದು ಇಡ್ಲಿ ಸಾಂಬಾರು ಒಂದು ನಾ ಐದು ಪ್ಲೇಟ್ ಕೊಡಿರಿ ತ ಗಾ ರೆಡಿ ಮಾಡಿರಿ ಮತ್ತೆ ಚಿಕನ್ ಮಂಚೂರಿನಾ ಒಂದು ನಾಲ್ಕು ಪ್ಲೇಟ್ ರೆಡಿ ಮಾಡಿರಿ ಮೇಡಮ್ಮೂ ಟೇಸ್ಟ್ ಮಾತ್ರ ಸುಪ್ಪರ್ ಇರಬೇಕು ನೀವು ನಾರ್ಮಲ್ ಟೇಸ್ಟ್ ಕಳ್ಸಿದ್ರೆ ನಾವೂ ಇಷ್ಟ ಆಗೋಲ್ಲ ಆಮೇಲೆ ಹಾಂ ಮೇಡಮ್ ಸರಿ ಮೇಡಮ್ ಹಂಗಿದ್ರೆ ಸ್ವಲ್ಪ ಊಟನೂ ಫ್ರೆಶ್ ಇರಲಿ ಮೇಡಮ್ ಮತ್ತು ಅಮೌಂಟ್ ಎಷ್ಟಾಗುತ್ತೆ ಮೇಡಮ್ ಈಗ ಹಾಂ ಐದು ಮೇಡಮ್ ಇಡ್ಲಿ

ಹೌದೇನು ರೀ ಮತ್ತು ರೀ ಇದು ರೀ ಮತ್ತು ಚಿಕನ್ ಮಂಚೂರಿ ರೀ ನಮ್ಗೊಂದು ನಾಲ್ಕು ಪ್ಲೇಟ್ ಬೇಕು ರೀ ಅದು ಅಯ್ ಮೇಡಮ್ ರೇಟ್ ತುಂಬ ಜಾಸ್ತಿ ಆಯ್ತು ನಾವು ಹೊರ್ಗಡೆ ಎಲ್ಲ ತಗೊಳ್ತೀವಿ ನಾವು ಯಾವಾಗ್ಲೂ ನಿಮ್ಮ ಅಂಗಡಿಯಾಗ ತಗೊಳ್ತೀವಿ ಹೌದು ಇಲ್ರಿ

ನಾವೂ ಡೈಲಿ ಕಸ್ಟಮರ್ ಅಲ್ಲರಿ ಮತ್ತು ಸೊಪ್ಪು ಸ್ವಲ್ಪಾರ ಕಡ್ಮೆ ಮಾಡಿರಿ ಏನಾಗಲ್ಲ ಹಾಂ ಓಕೆ ಮ್ಯಾಮ್ ಕೊಡ್ತೀವಿ ರೀ ಮತ್ತು ಫೋನ್ ಪೇ ಐತೇನ ಗೂಗಲ್ ಪೇ ಐತೆ ಮತ್ತು ಕ್ಯಾಶ್ ಇನ್ ಹ್ಯಾಂಡ್ ಕೊಡ್ಬೇಕು ರೀ ಹೌದು ರೀ ಹ್ಞೂ ಮೇಡ ಹಂಗಿದ್ರೆ ರೀ ಎಷ್ಟೊತ್ತಿಗೆ ಬರುತ್ತೆ ರೀ ಇವಾಗ ಪಾರ್ಸಲ್ ಅದು ಪಾರ್ಸಲ್ ಕಳ್ಸೋಕೆ ಆಗತ್ತಲ್ಲ ಹ್ಞೂ ಓ ಇದು ಪ್ಲೇಸನ್ನ ಹೇಳಾನ ಹಂಗಿದ್ರೆ ಇವಾಗ ಲೊಕೇಶನ್ ನಿಮಗೆ ವಾಟ್ಸ್ಆ್ಯಪಿಗೆ ಶೇರ್ ಮಾಡ್ತೀನಿ ರೀ ನಾನು ಓಕೆ ಮೇಡಮ್ ಹಂಗಿದ್ರೆ ನಾವು ಇಲ್ಲಿ ಬಂದು ಅಮೌಂಟ್ ಕೊಡ್ತೀನಿ ತೊಗೊಳ್ರಿ ಓಕೆ ಮೇಡಮ್ ಓಕೆ ತ್ಯಾಂಕ್ ಯು ಮೇಡಮ್